ನಾನು ಯಾವುದೇ ರೀತಿ ದೊಡ್ಡ ವಿಗ್ರಹಗಳನ್ನು ರಚಿಸಿಲ್ಲ ನಾನು ಚಿಕ್ಕನಂದೆಯಲ್ಲಿ ಇರಬೇಕಾದರೆ ಗಾಲಿ ಥರ ಮಾಡ್ತಿದ್ವಿ ಮಣ್ಣಲ್ಲಿ ಮತ್ತೆ ಎತ್ತಿನ ಗಾಡಿ ಆ ಥರ ಮಾಡ್ತಿದ್ವಿ ಮತ್ತು ಆಮೇಲೆ ಸ್ವಲ್ಪ ಸ್ವಲ್ಪ ದಿನ ಹೋದ ಮೇಲೆ ಹಂಗೇ ಗಣೇಶನನ್ನ ಮಾಡ್ತಿದ್ವಿ ಹಾಂ ಅಷ್ಟೇ ಚಿಕ್ಕ ಚಿಕ್ಕದಾಗಿ ಮಾಡ್ತಿದ್ವಿ ಮತ್ತು ನಮ್ಮ ಪ್ರೇರಣೆ ಏನು ಅಂದರೆ ಇವಾಗ ನಾವು ಎಲ್ಲಾದ್ರೂ ಹೊರಗಡೆ ಹೋದರೆ ಅಲ್ಲಿ ಎಲ್ಲ ಮಣ್ಣಿನದೇ ಇರುತ್ತೆ ಕೃಷ್ಣ ಆಗಲಿ ಆನೆ ಆಗಲಿ ಮತ್ತು ಎಲ್ಲ ಥರದ್ದು ಪ್ರಾಣಿಗಳ್ನೂ ಅವರು ಮಣ್ಣಲ್ಲೇ ಮಾಡಿ ಪೇಂಯ್ಟಿಂಗ್ನ ಮಾಡಿ ಇಟ್ಟಿರ್ತಾರೆ ಅದನ್ನು ನೋಡಿ ನಾವು ದುಡ್ಡು ಕೊಟ್ಟು ತಗೊಳ್ಳೋ ಬದಲು ನಾವೇ ಮನೆಯಲ್ಲಿ ಚಿಕ್ಕ ಚಿಕ್ಕದಾಗಿ ಇವಾಗ ಉದಾಹರಣೆಗೆ ಒಂದು ಗಣೇಶನದ್ದು ವಿಗ್ರಹನ ನಾವೇ ಮನೆಯಲ್ಲಿ ಮಾಡಿ ಅದಕ್ಕೆ ಪೇಂಯ್ಟ್ ಮಾಡಿ ನಾವು ಮನೆಲ್ಲಿ ಇಟ್ಕೊಂಡ್ರೆ ನಮ್ಮ ಉಳಿತಾಯ ಕಡಿಮೆ ಆಗುತ್ತೆ ಮತ್ತು ನಾನು ಏನೇನು ಸವಾಲುಗಳ್ನ ಇದು ಮಾಡಿದೆ ಅಂದರೆ ಇವಾಗ ಕೆರೆಗೆ ಹತ್ರ ಹೋಗ್ಬುಟ್ಟು ಮಣ್ಣನ್ನ ತರಬೇಕಿತ್ತು ಮತ್ತು ಅದು ಒಂದೊಂದು ಸಲ ಸರಿ ಬರ್ತಿರ್ಲಿಲ್ಲ ಒಂದೊಂದು ಸಲ ಮಣ್ಣು ಮಣ್ಣಿಗೆ ಜಾಸ್ತಿ ನೀರು ಹಾಕ್ಬಿಟ್ಟು ಅದು ಹಾಳಾಗ್ಬುಡ್ತಿತ್ತು ಮತ್ತು ಇನ್ನೊಂದು ಸಲ ಫುಲ್ ಗಟ್ಟಿ ಆಗಿಬಿಟ್ಟು ಕೈ ಕಾಲು ಎಲ್ಲ ಹಂಗೆ ಹಾಗೆ ಮುರಿದೋಗೋದು ಗಣಪತಿನ ಮಾಡಬೇಕಾದ್ರೆ ಮತ್ತು ಆಮೇಲೆ ಆಮೇಲೆ ಚೆನ್ನಾಗಿ ಬಂತು ಮತ್ತು ಮಣ್ಣು ಮಣ್ಣು ಏನಾದ್ರು ಮುಟ್ಟಿದ್ರೆ ಮನೆಯಲ್ಲಿ ಬೈಯೋರು ಅವ್ರಿಗ್ ಕಾಣ್ದೇ ನಾವು ಹೋಗ್ಬುಟ್ಟು ಮಣ್ಣನ್ನು ತೊಗೊಬಂದು ಮಾಡಿ ಅವ್ರ್ಗೆ ಕಾಣ್ದೇ ನಾವು ಬೇರೆ ಕಡೆ ಮತ್ತು ಅದಕ್ಕೆಲ್ಲ ಪ್ ಬಣ್ಣ ಹೊಡೆಯೋದಕ್ಕೆ ನಮ್ಮ ಹತ್ರ ಬಣ್ಣ ಇರ್ತಿರಲಿಲ್ಲ ಆ ಬಣ್ಣ ಅದ್ಕೆ ಬದಲು ನಾವೇನು ಮಾಡ್ತಿದ್ವಿ ಅಂದರೆ ಕುಂಕುಮನ ಕಲಸಿಬಿಟ್ಟು ಮತ್ತು ಅರಿಶ್ಣನ ಕಲಸಿಬಿಟ್ಟು ಮತ್ತು ಗಂಧ ಇರೋದು ಗಂಧನ ತೊಗೊಂಡು ಮತ್ತು ವಿಭೂತಿ ಎಲ್ಲ ಕಲಸ್ಬಿಟ್ಟು ಅದರಲ್ಲೇ ನಾವು ಚಿತ್ರನ ಪೇಂಟ್ ಮಾಡ್ತಿದ್ವಿ ಅದು ತುಂಬ ಚೆನ್ನಾಗಿ ಕಾಣ್ಸುವುದು